ಎಂಟು ಲಕ್ಷದ ಅರುವತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೊಂದು ಐವತ್ತೆಂಟು ಸಾವಿರದ ಐವತ್ತ ಒಂಬತ್ತು ಐದು ಲಕ್ಷದ ನಲವತ್ತೆಂಟು ಸಾವಿರದ ನಾನ್ನೂರ ಐವತ್ತ ನಾಲ್ಕು ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಆರ್ನೂರ ನಲ್ವತ್ತೈದು ಆರು ಲಕ್ಷದ ಅರುವತ್ತಾರು ಸಾವಿರದ ಆರ್ನೂರ ಅರುವತ್ತಾರು